ನಂಗೊಂದು ಆಟೋ ಬೇಕಾಗಿತ್ತು ಕೋಲಾರ ಜೈ ನಗರ ಐದನೇ ಕ್ರಾಸಲ್ಲಿ ತರ್ಡ್ ಮೇಯ್ನ್ ರೋಡು ಸೆಕೆಂಡ್ ರೋಡ್ಗೆ ಬರಬೇಕಿತ್ತು ಆಟೋ ಸರ್ ಮತ್ತು ನನ್ನ ಅಲ್ಲಿಂದ ಪಿಕಪ್ ಮಾಡಿಕೊಂಡು ಇದಕ್ಕೆ ಬ ಕೋಲಾರ ಬಸ್ ಸ್ಟ್ಯಾಂಡ್ಗೆ ಬಿಡ್ಬೇಕು ಸರ್ ಬಸ್ ಸ್ಟ್ಯಾಂಡ್ಗೆ ಅಲ್ಲಿಂದ ಆಮೇಲೆ ಮತ್ತೆ ಪಿಕಪ್ ಮಾಡ್ಕೊಬೇಕು ಸಾಯಂಕಾಲ ಬಂದು ಈವ್ನಿಂಗ್ ಮತ್ತೆ ಪಿಕಪ್ ಮಾಡ್ಕೊಳ್ಳಿ ಬೆಂಗ್ಳೂರ್ಗೆ ಹೋಗ್ ಬಂದಮೇಲೆ ನಾನು ಈವ್ನಿಂಗ್ ಪಿಕಪ್ ಮಾಡ್ಕೊಳ್ಳಿ ಎಷ್ಟಾಗುತ್ತೆ ಸರ್ ಅದು ಅಲ್ಲಿಗೆ ಚಾರ್ಜ್ ಎಷ್ಟು ತಗೊತಿರ ಹೋಗಿ ಬರೋದಕ್ಕೆ ಎಷ್ಟು ತಗೊತೀರಾ ಹೋಗೋಕೆ ನಲವತ್ತು ಬರೋದಕ್ಕೆ ನಲವತ್ತು ಒಟ್ಟಿಗೆ ನಾನು ನೂರು ರೂಪಾಯಿ ಕೊಡ್ತಿನಿ ಸರ್ ನಾನು ಕರೆಕ್ಟಾಗಿ ಅಡ್ರೆಸ್ಸು ವಿಜಯನಗರಕ್ಕೆ ಬಂದು ನನ್ನ ಪಿಕಪ್ ಮಾಡಿಕೋ ಬೆಳಗ್ಗೆ ಸೆವೆನ್ ತರ್ಟಿಗೆ ಪಿಕಪ್ ಮಾಡ್ಕೋಬೇಕು ಸೆವೆನ್ ತರ್ಟಿಯಿಂದ ಮತ್ತೆ ನಾನು ಕರೆಕ್ಟಾಗಿ ಎಕ್ಸಾಕ್ಟಾಗಿ ಎಂಟು ಗಂಟೆಗೆ ಬಸ್ಸಿದೆ ಬಸ್ಟ್ಯಾಂಡಲ್ಲಿ ಬಸ್ಟ್ಯಾಂಡಲ್ಲಿ ಎಂಟು ಗಂಟೆಗೆ ಬಸ್ ಅತ್ತು ಟ್ರಾಪಿಕ್ ಅವು ಇವೆಲ್ಲ ಹೇಳ್ಬೇಡಿ ನೀವು ಇನ್ನೂ ಒಂದು ಹತ್ತು ನಿಮಿಷ ಮುಂಚೆ ಬಂದು ಪಿಕಪ್ ಮಾಡ್ಕೊಂಡು ನನ್ನನ್ನು ಕರ ಎಕ್ಸಾಕ್ಟಾಗಿ ಎಂಟು ಗಂಟೆಗೆ ನಂಗೆ ಬಸ್ಸಿದೆ ಎಂಟು ಗಂಟೆಗೆ ಮಿಸ್ಸಾದ್ರೆ ಮತ್ತೆ ಯಾವುದೇ ಬಸ್ಸಿರೋಲ್ಲ ನನಗೆ ಹಂಗಾಗಿ ನೀವು ಎಂಟು ಗಂಟೆಗೆ ನನ್ನ ಪಿಕಪ್ ಮಾಡಿದ್ರೆ ನಾನು ಅಲ್ಲಿ ಮೀಟಿಂಗ್ ಅಟೆಂಡ್ ಮಾಡಿಕೊಂಡು ಸಂಜೆ ಈವ್ನಿಂಗ್ ಮುಗಿಸ್ಕೊಂಡು ನಾನು ಫೈ ತರ್ಟಿಗೆ ಅಲ್ಲಿ ಮೀಟಿಂಗ್ ಮುಗಿಯುತ್ತೆ ಫೈ ತರ್ಟಿಗೆ ಮುಗಿಸ್ಕೊಂಬರ್ತಿನಿ ಕೋಲಾರ್ಗೆ ಫೈವ್ ತರ್ಟಿಗೆ ಮುಗಿಸ್ಕೊಂಬಂದ್ಮೇಲೆ ಅಲ್ಲಿಂದ ಮತ್ತೆ ನನಗೆ ಎಕ್ಸಾಕ್ಟ್ ಕೋಲಾರ ಬರೋ ಅಷ್ಟ್ರೊಳಗಡೆ ನಾನು ಆ ಮೀಟಿಂಗೆಲ್ಲ ಮುಗಿಸ್ಕೊಂಬರೋಷ್ಟ್ರೊಗೆ ಎಕ್ಸಾಕ್ಟಾಗಿ ಸಿಕ್ಸ್ ಫೋರ್ಟಿ ಫೈ ಸಿಕ್ಸ್ ಫೋರ್ಟಿ ಫೈ ಟು ಸೆವೆನ್ ಒ ಕ್ಲಾಕ್ ಆಗುತ್ತೆ ಸೆವೆನ್ ಒ ಕ್ಲಾಕಿಂದ ಮತ್ತೆ ಮನೆಗೆ ನನಗೆ ಸೆವೆನ್ ತರ್ಟಿ ಒಳಗಡೆ ನನ್ಗೆ ಪಿಕಪ್ ಮಾಡ್ಕೊಂಡು ಹೋಗ್ ಮನೇಲಿ ಬಿಡಬೇಕು ಮತ್ತೆ ನನ್ಗೆ ಆನ್ಲೈನ್ ಮೀಟಿಂಗ್ಸಿರುತ್ತೆ ಓಕೆನಾ ಹಾಗಾಗಿ ನೀವು ಟೈಮಿಂಗ್ಸನ್ನ ಕರೆಕ್ಟಾಗಿ ಪಿಕಪ್ ಮಾಡಬೇಕು ಅಂತ ಯಾವ್ದಾನ ಇದ್ದರೆ ನನ್ಗೆ ಕರೆಕ್ಟಾಗಿ ಎಕ್ಸಾಕ್ಟಾಗಿ ಕಳಿಸ್ಕೊಡಿ ಮತ್ತು ಆ ಸಮಸ್ಯೆ ಐತೆ ಚೆನ್ನಾಗಿಲ್ಲ ಆಟೋದಲ್ಲಿ ಈ ರಿಪೇರಿ ಇದೆ ಆ ರಿಪೇರಿ ಇದೆ ಅಂತೇಳ್ಕೊಂಡು ನನಗೆ ಟೈಮ್ ವೇಸ್ಟ್ ಮಾಡಂಗಿಲ್ಲ ಎಲ್ಲ ಕಂಡೀಷನ್ ಎಲ್ಲ ನೋಡಿಕೊಂಡು ಇನ್ನೂ ಐವತ್ತು ರೂಪಾಯಿ ಬೇಕಾದ್ರೆ ಜಾಸ್ತಿ ತಗೊಳ್ಳಿ ನನಗೆ ಎಕ್ಸಾಕ್ಟಾಗಿ ಕಂಡೀಷನ್ ಇರೋವಂಥದ್ದು ಯಾವ್ದಾದ್ರೂ ಒಂದು ಆಟೋನ ಕಳಿಸ್ಕೊಡಿ ಸರ್ ಓಕೆನಾ ಅಮೌಂಟ್ ಬಗ್ಗೆ ನೀವ್ ತಲೆ ಕೆಡ್ಸ್ಕೊಬೇಡಿ ಬಟ್ ನನಗೆ ಟೈಮಿಂಗ್ಸ್ ವೆರಿ ಇಂಪಾರ್ಟೆಂಟು ಟೈಮಲ್ಲಿ ಕರೆಕ್ಟಾಗಿ ನನಗೆ ರೀಚ್ ಮಾಡೋದು ಟೈಮ್ ಕರೆಕ್ಟಾಗಿ ಇರಬೇಕು ಮತ್ತು ಪಿಕಪ್ ಮಾಡೋದು ಕರೆಕ್ಟಾಗಿ ಇರಬೇಕು ಓಕೆನಾ ಅಂಥವ್ರು ಯಾರನ ಇದ್ದರೆ ಕಳಿಸ್ಕೊಡಿ ಆಮೇಲೆ ಫೋನ್ಸನ್ನ ಎತ್ತೊಂಥವರು ಫೋನ್ಸನ್ನ ಮತ್ತೆ ನಂಬರ್ಸ್ ಕೊಟ್ಟುಬಿಟ್ಟು ನೀವು ಫೋನ್ ಎತ್ದಿರಂಗೆ ಎಲ್ಲೋ ಇದ್ದೀನಿ ಅಲ್ಲಿದ್ದೀನಿ ಇಲ್ಲಿದ್ದೀನಿ ಅಂತ ಹೇಳ್ಕೊಂಡು ನಾಟ್ಕಗಳು ಯಾರಾದರೆ ನನಗೆ ಕಳ್ಸೋಕ್ಕೇ ಹೋಗ್ಬೇಡಿ ಒಳ್ಳೆಯ ಡ್ರೈವರನ್ನ ಆ್ಯಕ್ಟಿವ್ ಇರೋಂಥವ್ರನ್ನ ನನಗೆ ಕಳಿಸ್ಕೊಡಿ ಸರ್ ಓಕೆನ ಓಕೆ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರ್ ಓಕೆ ಸರ್ ಸರ್ ನನ್ನ ನಂಬರು ಇದೆ ನಂಬರು ನಾನು ನಿಮಗೆ ಈ ಈ ನಂಬರ್ಗೆ ನಾನು ನಿಮಗೆ ಲೊಕೇಶನನ್ನ ಸೆಂಡ್ ಮಾಡ್ತೀನಿ ನೀವು ಇಲ್ಲ ನಿಮ್ಮ ಡ್ರೈವರ್ ನಂಬರ್ ಕೊಡಿ ನಿಮ್ಮ ಡ್ರೈವರ್ ನಮಗೆ ನನ್ನ ಲೊಕೇಶನು ಆ ಆಟೋ ಡ್ರೈವರ್ ನಂಬರ್ಗೆ ನಾನು ಲೊಕೇಶನ್ ಸೆಂಡ್ ಮಾಡ್ತೀನಿ ನಾನಿರೋ ಜಾಗಕ್ಕೆ ಅವ್ರು ಬಂದು ಪಿಕಪ್ ಮಾಡ್ಕೊಳಕ್ಕೆ ಹೇಳಿ ನಂಬರ್ ಹೇಳ್ತಿರಾ ಸರ್ ಹಾಂ ಹೇಳಿ ಸರ್ ಹೇಳಿ ಸರ್ ಸರ್ ಏಯ್ಟ್ ಒನ್ ಝೀರೋ ಫೈವ್ ನೈನ್ ಏಯ್ಟ್ ಡಬಲ್ ಫೋರ್ ಟೂ ತ್ರೀ ಓಕೆ ಸರ್ ಏನು ಸರ್ ಹೆಸ್ರು ಅಶೋಕ್ ಅಂತನಾ ಸರ್ ಆಯಿತು ಸರ್ ನಾನು ಅವ್ರಿಗೆ ವಾಟ್ಸಪಲ್ಲಿ ನಾನು ಲೊಕೇಶನ್ ಲೈವ್ ಲೊಕೇಶನ್ ಎಂಥ ಲೈವ್ ಲೊಕೇಶನನ್ನ ಕಳಿಸ್ಕೊಡ್ತೀನಿ ಆ ಲೊಕೇಶನ್ಗೆ ನನ್ನ ಬಂದು ಎಕ್ಸಾಕ್ಟಾಗಿ ಪಿಕಪ್ ಮಾಡ್ಕೊಳಕ್ಕೆ ಹೇಳಿ ಆಮೇಲೆ ನಾನು ಮತ್ತೆ ಹೇಳ್ತಾಯಿದಿನಿ ಟೈಮಿಂಗ್ಸ್ ವೆರಿ ಇಂಪಾರ್ಟೆಂಟ್ ಸರ್ ನನ್ಗೆ ಟೈಮ್ ಕರೆಕ್ಟಾಗಿ ಪಿಕಪ್ ಮಾಡೋಂಥವ್ರನ್ನ ಮಾತ್ರ ಕಳಿಸ್ಕೊಡ್ಬೇಕು ಅಂಥ ಇಂಥವರಿದ್ರೆ ನಂಗೆ ಬೇಡ್ವೆ ಬೇಡ ಬೇಕಾದ್ರೆ ನಾನು ಬೇರೆ ಕಡೆ ವಿಚಾರಿಸ್ಕೊತೀನಿ ಓಕೆನಾ ಟೈಮಿಂಗ್ಸ್ ಅಂದರೆ ನನಗೆ ನಾ ನೋ ಕಾಂಪ್ರಮೈಸ್ ಕಾಂಪ್ರಮೈಸ್ ಆಗೋಲ್ಲ ನಾನು ಅಂಥವ್ರು ಯಾರನ ಇದ್ದರೆ ಕರೆಕ್ಟಾಗಿ ಕಳ್ಸಿ ಕೊಡಿ ಓಕೆನಾ ನಾನು ಅವ್ರಿಗೆ ಲೊಕೇಶನ್ ಸೆಂಡ್ ಮಾಡ್ತೀನಿ ಸರ್ ಮತ್ತು ಚಾರ್ಜಸೆಲ್ಲ ಅವ್ರಿಗೆ ಕೊಡೋದಾ ಅಮೌಂಟು ಇಲ್ಲ ನಿಮಗೆ ಪೇ ಮಾಡಬೇಕಾ ಸರ್ ಅದನ್ನು ಕ್ಯಾಶ್ ಕೊಟ್ರೂ ನಡೀತಾ ಅವ್ರಿಗೆ ಹಾಂ ಸರ್ ಓಕೆ ಸರ್ ಓಕೆ ಸರ್ ನಾನು ಕ್ಯಾಶೇ ಕೊಡ್ತಿನಿ ಸರ್ ಯಾಕಂದರೆ ಅಕೌಂಟ್ ಸ್ವಲ್ಪ ನನ್ನದು ಫೋನ್ಪೇ ಸ್ವಲ್ಪ ತೊಂದರೆ ಆಗಿದೆ ಹಂಗಾಗಿ ನಾನು ಕ್ಯಾಶ್ ಕೊಡುವಂಥ ವ್ಯವಸ್ಥೆ ಮಾಡ್ತೀನಿ ಕ್ಯಾಶಲ್ಲೇ ನಾನು ಅವ್ರಿಗೆ ಪೇಮೆಂಟ್ ಮಾಡ್ತೀನಿ ಏನು ಮೀಟ್ರ್ ಚಾರ್ಜ್ ಮಾಡಬೇಕಾ ಇಲ್ಲ ಏನಾದ್ರೂ ಇಷ್ಟಂತ ಇದೆಯಾ ಸರ್ ಕಿಲೋಮೀಟ್ರ್ ಲೆಕ್ಕ ಏನಾನ ಚಾರ್ಜ್ ಮಾಡ್ತೀರಾ ಅಥವಾ ಏನಾದ್ರೂ ಅದೇ ಥರನ ಮಿನಿಮಮ್ ಚಾರ್ಜಸ್ ಏನಾನ ಇದೆಯಾ ಸರ್ ನಿಮಗೆ ಓಕೆ ಮಿನಿಮಮ್ ಚಾರ್ಜಸ್ಸಾ ಸರ್ ಆಯಿತು ಸರ್ ನಮಗೆಲ್ಲ ಒಂದು ತ್ರೀ ಕಿಲೋಮೀಟರ್ಸ್ ಆಗತ್ತೆ ಅಷ್ಟೇ ಸರ್ ಬಸ್ ಸ್ಟ್ಯಾಂಡು ನಮ್ಮ ಇರೋ ಪ್ಲೇಸ್ಗೆ ತ್ರೀ ಕಿಲೋಮೀಟರ್ಸ್ ಆಗತ್ತೆ ಅಷ್ಟೇ ಓಕೆನ ಅಪ್ ಆ್ಯಂಡ್ ಡೌನ್ ಆದರೆ ಒಂದು ಸಿಕ್ಸ್ ಕಿಲೋಮೀಟರ್ಸ್ ಆಗುತ್ತೆ ಸಿಕ್ಸ್ ಕಿಲೋಮೀಟ್ರಿಗೆ ಏನಾಗುತ್ತೆ ಮಿನಿಮಮ್ ಚಾರ್ಜ್ ಹೇಳಿ ನಾನು ಅಷ್ಟು ಚಾರ್ಜಸನ್ನ ಬೇಕಾದ್ರೆ ನಿಮ್ಮ ಡ್ರೈವರ್ಗೆ ಕೊಟ್ಟು ಕಳಿಸ್ತಿನಿ ಅವರಿಗಿಲ್ಲ ಅಂದರೆ ಹೆ ನನಗೆ ಟೂ ಡೇಸ್ ಕೆಲಸ ಇದೆ ಸರ್ ಟೂ ಡೇಸು ಟೂ ಡೇಸ್ನು ನನ್ನ ಪಿಕಪ್ ಆ್ಯಂಡ್ ಡ್ರಾಪ್ ಮಾಡಬೇಕಾಗತ್ತೆ ಕರೆಕ್ಟಾಗಿ ನೋಡ್ಕೊಂಡು ಮಾಡೋಕ್ಕೇಳಿ ನಾನು ಅವ್ರಿಗೆ ವ್ಯವಸ್ಥೆ ಮಾಡ್ತಿನಿ ಸರ್ ಓಕೆ ಸರ್ ಓಕೆ ಸರ್ ನನ್ನ ಲೊಕೇಶನ್ ಸೆಂಡ್ ಮಾಡ್ತಿನಿ ಸರ್ ಮಾಡಿಕೊಡಿ ಸರ್ ಓಕೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರ್